ಸರ್ ಗುರುಕುಲ ಓಟೇಲ್ ಅವರಾ ಸರ್ ಇದು ನಾವು ಮಂಡ್ಯದಿಂದ ಇಲ್ಲಿ ಶಂಕರ್ ನಗರದಿಂದ ಕಾಲ್ ಮಾಡ್ತಾ ಇರೋದು ಸರ್ ನಮ್ಮದು ಡಿಸೆಂಬರ್ ಹತ್ತನೇ ತಾ ಅಂದರೆ ಹದಿನಾಲ್ಕನೇ ತಾರೀಕು ಒಂದು ಪಂಕ್ಷನ್ ಇದೆ ಪಂಕ್ ಮದುವೆ ಪಂಕ್ಷನ್ ಇದೆ ಸರ್ ಅದಕ್ಕೆ ಕ್ಯಾನ್ಟ್ರಿಂಗು ಮಾಡಬೇಕಿತ್ತು ಯಾವ್ಯಾವ ಥರ ನಮಗೆ ಐಟಮ್ಸೆಲ್ಲ ರಿಕ್ವೈರ್ಮೆಂಟಿದೆ ಎಲ್ಲ ಇದೆಯಾ ಅಂತೇಳಿ ಕೇಳ್ಲಿಕ್ಕೆ ವಿಚಾರ್ಸಕ್ಕೆ ಸರ್ ನಮ್ಗೊಂದು ಐನೂರು ಜನ ಸೇರ್ತಾರೆ ಐನೂರು ಜನಕ್ಕೆ ಏನೇನು ಬೇಕೂಂತ ಹೇಳ್ತಿನ್ ನೋಡಿ ಒಂದು ಮೂರು ರೀತಿ ಪಲ್ಯಗಳು ಹೇಳ್ತಿನಿ ಎಲ್ಲ ಯಾವ್ದು ನಿಮ್ಮಲ್ಲಿ ಸಿಗುತ್ತಾ ಅಂತೇಳಿ ಕೇಳ್ಕಳ್ಲಿಕ್ಕೆ ಒಂದು ಮೂರು ರೀತಿ ಪಲ್ಯ ಇರಲಿ ಪೂರಿ ಸಾಗು ಇಲ್ಲದೆ ಹೆಸ್ರ್ ಬೇಳೆ ಪಲ್ಯ ಮತ್ತು ಯಾವ್ದಾದ್ರು ಒಂದು ಮೂರು ರೀತಿ ಯಾವ್ದಾರು ಪಲ್ಯಗಳು ಇರಲಿ ಒಂದು ಯಾವ್ದಾದ್ರು ದೋಸೆ ಈ ಥರ ಇಡ್ಲಿ ಈ ಥರ ಚಪಾತಿ ಐಟಮ್ ಇರಲಿ ಹಾಂ ಯಾವ್ದಾರು ಒಂದು ಒಂದು ಇರಲಿ ಮತ್ತು ಯಾವ್ದಾರು ಈ ಇಲ್ಲ ಮತ್ತೆ ನೆಕ್ಸ್ಟ್ ರೈಸ್ ಐಟಮ್ಗೆ ಅಂತ ಬಂದಾಗ ಗೀ ರೈಸು ಇಲ್ದಿರ ಭಾತು ಯಾವ್ದಾರು ಒಂದು ಇರಲಿ ಆ ನಂತರ ರೈಸು ಅನ್ನ ಸಾಂಬಾರು ಮಜ್ಜಿಗೆ ಕೊಟ್ಟು ಮಾಮೂಲಿ ಫ್ಯೂರಿಫೈ ಒಂದು ವಾಟರ್ ಕೊಡಬೇಕು ಎಷ್ಟು ಆಗುತ್ತೆ ಸರ್ ಅಮೌಂಟು ಐನೂರು ಜನಕ್ಕೆ ಮತ್ತೆ ಸರ್ ಊಟದಲ್ಲಿ ಬಿಸಿಬೇಳೆ ಭಾತ್ ಕೂಡ ಮೇಯ್ನ್ ಆಗಿ ಬೇಕು ಈ ಪಲಾವ್ ಒಂದು ಹೇಳದ್ನಲ್ಲಾ ಅದನ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಬಿಸಿಬೇಳೆ ಭಾತ್ ಮೇಯ್ನ್ ಆಗಿ ಅದೊಂದೇನೇ ಹಾಕ್ಸ್ ಬಿಡಿ ಇದಕ್ಕೆ ಹಾಂ ಅದೊಂದೇ ಬಿಸಿಬೇಳೆ ಭಾತ್ ಹಾಕಿ ನಮಗೆ ಫಂಕ್ಷನ್ ಹನ್ನೆರಡು ಗಂಟೆತ್ತಗೆ ಸ್ಟಾರ್ಟ್ ಆಗತ್ತೆ ತಪ್ಪಿಸ್ಕೊಡ್ಬೇಕು ಓಕೆ ಸರ್ ಆಯಿತು ಐನೂರು ಜನಕ್ಕೆ ಅದನ್ ಬುಕ್ ಮಾಡಿ ತ್ಯಾಂಕ್ಸ್